ನಮ್ಮ ಚಿತ್ರದುರ್ಗದಲ್ಲಿ ಹಬ್ಬದ ವಿಷ್ಯಕ್ಕೆ ಬಂದುಬಿಟ್ರೆ ತುಂಬ ಚ್ ಸುಂದರವಾಗಿ ಬಹಳ ಸಂತೋಷದಿಂದ ಆಚರಿಸುವ ಹಬ್ಬ ಎಂದರೆ ಗಣಪತಿ ಹಬ್ಬ ಗಣಪತಿ ಹಬ್ಬ ನಮ್ಮ ಚಿತ್ರದುರ್ಗದಲ್ಲಿ ಹಿಂದೂ ಹಿಂದೂ ಮಹಾ ದಳಪತಿಯಿಂದ ದಳಪತಿಯಿಂದ ಹಿಂದೂ ಮಹಾಗಣಪತಿಯನ್ನು ಕುಳ್ಳಿರ್ಸುತ್ತಾರೆ ಅದು ತುಂಬ ಒಂದು ಹದಿಮೂರು ಅಡಿ ಎಷ್ ಎಷ್ಟು ದೊಡ್ಡದು ಎಂದರೆ ಇಲ್ಲಿ ಯಾರೂ ಕುಳ್ಳಿರ್ಸಿರೋಲ್ಲ ಅಷ್ಟು ಎತ್ತರವಾದ ಗಣಪತಿಯನ್ನು ಕುಳ್ಳಿರ್ಸುತ್ತಾರೆ ಆದ ಅದು ಕುಂದಿರ್ಸಿರೋ ಕುಳ್ಳಿರ್ಸುತ್ತಾರೆ ಹಾಗೆಯೇ ಅದಕ್ಕೆ ಅಲಂಕಾರವು ಅದರ ಸುತ್ತಮುತ್ತ ಅರಮನೆಯ ರೀತಿಯಲ್ಲಿ ಅಲಂಕರಿಸುತ್ತಾರೆ ಅಲಂಕರಿಸುತ್ತಾರೆ ಇದರ ಮೆರವಣಿಗೆ ಅಲಂಕರಿಸುತ್ತಾರೆ ಆ ದಿನದಂದು ಇದನ್ನು ನಾವೊಂದು ಹತ್ತು ಹತ್ತೊಮ್ ಒಂಬತ್ತು ದಿನ ಒಂಬತ್ತು ದಿನ ಅಂದುಕೊಂಡಿದ್ದೀನಿ ಕುಂದಿರ್ಸ್ಕೊ ಕುಳ್ಳಿರ್ಸುತ್ತಾರೆ ಎಂದು ಕುಳ್ಳಿರ್ಸುತ್ತಾರೆ ಹಾಗೆ ಅಲ್ಲಿಯೂ ಒಂದು ಜಾತ್ರೆಯೇ ಬರುತ್ತದೆ ಜಾತ್ರೆ ಬರುತ್ತದೆ ಅಲ್ಲಿ ಚಿಕ್ಕಪುಟ್ಟ ಅಜ್ಜಿ ತಾತ ಎಲ್ಲರೂ ಬರುತ್ತಾರೆ ನೋಡಲು ಅದನ್ನು ನೋಡಲು ಎಷ್ಟು ದೊಡ್ಡ ಉದ್ದವಾದ ಲೈ ಲೈನ್ ಇರುತ್ತದೆ ಎಂದರೆ ಭಕ್ತರದ್ದು ತುಂಬ ಜನ ಬ ತು ಬಹಳ ಜನ ಇರುತ್ತಾರೆ ಬೇರೆ ಬೇರೆ ಊರಿನಿಂದ ಸಮೇತ ಬರುತ್ತಾರೆ ಇದರ ಮೆರವಣಿಗೆಯ ದಿನದಂದು ಹೇಳೋದೇ ಬೇಡ ಮೆರವಣಿಗೆಯ ದಿನದಂಟು ಎಷ್ಟು ಜನ ತುಂಬಿಕೊಳ್ಳುತ್ತಾರೆ ಎಂದರೆ ಲಕ್ಷಾಂತರ ಜನ ತುಂಬಿಕೊಳ್ಳುತ್ತಾರೆ ಇದು ನಮ್ಮ ಈ ಈ ವಿಷಯ ಈ ಈ ಅಂದರೆ ಈ ಹಿಂದೂ ಮಹಾಗಣಪತಿ ಕುಳ್ಳಿರ್ಸಿರುದಲ್ಲಿ ನಮ್ಮ ಚಿತ್ರದುರ್ಗವು ಎರಡನೆಯ ಸ್ಥಾನದಲ್ಲಿ ಇದೆ ಎರಡನೆಯ ಸ್ಥಾನದಲ್ಲಿದೆ ಹಿಂದೂ ಆ ಮೆರವಣಿಗೆಯ ದಿನವಂತೂ ಜನ ಸೇರುವುದರಲ್ಲಿಯೂ ಸಮೇತ ಎರಡನೇ ಸ್ಥಾನದಲ್ಲಿಯೆ ಉ ಇದೆ ಇದೆ ಎರಡನೇ ಸ್ಥಾನದಲ್ಲಿ ಇದೆ ಬೇರೆ ಬೇರೆ ಇಂದ ಊರು ಊರಿಂದ ಬರುತ್ತಾರೆ ಆ ಮೆರವಣಿಗೆಯ ದಿನದಂದು ತುಂಬಾ ವಿಜೃಂಭಣೆ ಸುಂದರವಾಗಿ ಆಚರಿಸ್ತಾರೆ ಆ ಮೆರೆವಣಿಗೆಯ ದಿನದಂದು ಸಂತೋಷದಿಂದ ಆದರೆ ಮಹಿಳೆಯರೆಲ್ಲ ಪುರುಷರೇ ಹೆಚ್ಚಾಗಿ ಹೋಗುತ್ತೇವೆ ಹೋಗಿರುತ್ತಾರೆ ನಾವು ಮಹಿಳಾ ಮಹಿಳೆಯರು ನೋಡಲು ಹೋಗುತ್ತಾರೆ ಪುರುಷರು ಹೆಚ್ಚಾಗಿ ಅವರ ಆ ಅವರು ಆನಂದಿಸಲು ಹೋಗುತ್ತಾರೆ ಇಲ್ಲಿಯ ಕುಣಿಯಲು ಹಾಡಿನ ಡಿ ಜೆ ಅಂದರೆ ಡಿ ಜೆ ಅಂದರೆ ಹಾಡು ಬರುವಂತಹ ದೊಡ್ಡ ಸ್ಪೀಕರ್ ಆಗಿರಬಹುದು ಸ್ಪೀಕರ್ ಆಗಿರಬಹುದು ಅವನ್ನು ಒಂದು ಒಂದು ಟ್ಯಾಕ್ಟ್ರಿ ಟ್ಯಾಕ್ಟ್ರಿಯಲ್ಲಿ ಒಂದು ಐದು ರೀ ಐದು ತರಿಸುತ್ತಾರೆ ಆ ದಿನದಂದು ನಮ್ಮ ಚಿತ್ರದುರ್ಗದಲ್ಲಿ ಶಾಲಾ ಕಾಲೇಜು ಕಾಲೇಜ್ ಆಗಿರಬಹುದು ಶಾಲೆ ಆಗಿರಬಹುದು ಮನೆ ಕ್ ಬ್ಯಾಂಕ್ಗಳಾಗಿರಬೌದು ಎಲ್ಲವೂ ರಜಾ ರಜಾ ರಜಾ ಇರುತ್ತದೆ ಅದನ್ನು ಅದನ್ನು ನೀರಿನಲ್ಲಿ ಬಿಡುವಾಗ ಸ್ ತುಂಬಾ ಸಾಂಸ್ಕೃತಿಕವಾಗಿ ಅಲ್ಲಿ ಎಲ್ಲ ಪೂಜೆಯನ್ನು ಮಾಡಿ ನಿಧಾನವಾಗಿ ನೀರಿನಲ್ಲಿ ಇಳಿಸುತ್ತಾರೆ ಅದು ಎಲ್ಲಿ ಇಳಿಸುತ್ತಾರೆ ಅಂದರೆ ಚಂದ್ರವಳ್ಳಿ ನಮ್ಮ ಚಿತ್ರದುರ್ಗದಲ್ಲಿ ಚಂದ್ರವಳ್ಳಿ ಇದೆ ಅಲ್ಲಿ ಅಲ್ಲಿ ಒಂದು ಗಣೇಶವನ್ನೇ ನೋಡಲು ಚಿಕ್ಕದಾಗಿದ್ದರೂ ಅದರ ಆಳವು ತುಂಬಾ ದೊಡ್ಡದಾಗಿದೆ ಅಲ್ಲಿ ನಮ್ಮ ಗಣೇಶವನ್ನು ಬಿಡುತ್ತಾರೆ ಹಾಗೆಯೇ ಯುಗಾದಿ ಹಬ್ಬಕ್ಕೆ ಬಂದರೆ ಯುಗಾದಿ ಹಬ್ಬ ದಿನದಂದು ಎಲ್ಲರೂ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾರೆ ಕಾಲಿಗೆ ಬಿದ್ದು ನಮಸ್ಕಾರ ಅವರ ಆಶೀರ್ವಾದವು ತೆಗೆದುಕೊಳ್ಳುತ್ತಾರೆ ಹಾಗೆಯೆ ತೆಗೆದುಕೊಳ್ಳುತ್ತಾರೆ ಹಾಗೇ ಅವರು ಅಂದಿನ ದಿನದಂದು ಶಾಲಾ ಕಾಲೇಜುಗಳು ರಜಾವನ್ನು ರಜೆಯನ್ನು ನೀಡುತ್ತಾರೆ ಆದರೆ ಕಂಪನಿ ಈ ಥರ ಹೊಲೆಯುವ ವಸ್ತ್ರ ಕಂಪನಿಗೆ ಬಂದರೆ ಅವರು ರಜೆ ನೀಡುವುದಿಲ್ಲ ನೀಡೋದಿಲ್ಲ ಅಂತಾರಾಷ್ಟ್ರೀಯದ ಬಗ್ಗೆ ಬಂದರೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಹಬ್ಬಗಳಿಗೆ ಬಂದರೆ ಬಂದರೆ ಗಾಂಧಿ ಜಯಂತಿ ಗಾಂಧಿ ಜಯಂತಿ ದಿನದಂದು ಎ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಆಂಗ್ಲ ಶಾಲೆಗಳಿಗೂ ರಜೆಯನ್ನು ನೀಡಿರುತ್ತಾರೆ ರಜೆಯನ್ನು ನೀಡುತ್ತಾರೆ ಆ ದಿನದಂದು ಸ್ವಲ್ಪ ಸಮಯದ ನಂತರ ಯಾರು ಬೇಕೋ ಯಾರು ಗಾಂಧಿಯ ಪ್ರಿಯರಾಗಿರುತ್ತಾರೋ ಅವರು ಆಚರಿಸುತ್ತಾರೆ ಅವರಿಗೆ ಪೂಜೆ ಮಾಡುತ್ತಾರೆ ಗೌರಿ ಹಬ್ಬ ಗೌರಿ ಹಬ್ಬ ದಿನದಂದು ಗೌರಿ ಹಬ್ಬದ ದಿನದಂದು ಅವಾ ಗೌರಿಯನ್ನು ಕುಳ್ಳರಿಸಿ ಅಲಂಕರಿಸಿ ಸುಂದರವಾಗಿ ಅಲಂಕರಿಸಿ ಬಹಳ ಭಕ್ತಿಯಿಂದ ಪ್ರ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಾರೆ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಾರೆ ಹಾಗೆಯೇ ನಮ್ಮ ರಾಷ್ಟ್ರೀಯ ಹಬ್ಬ ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವ ಆಗಿ ಆಗಿರಲಿ ಅಂದಿನ ದಿನದಂದು ಎಲ್ಲ ಶಾಲೆ ಶಾಲೆಯಾಗಲಿ ಕಾಲೇಜುಗಳಾಗಲಿ ಅಲ್ಲಿಯೂ ಅಲ್ಲಿಯೂ ಬೆಳಿಗ್ಗೆ ಬೇಗನೆ ಹೋಗುತ್ತಾರೆ ಎಲ್ಲರೂ ಬೆಳಿಗ್ಗೆ ಬೇಗನೆ ಹೋಗಿ ಭೂಪಟವನ್ನು ಹಾರಿಸುತ್ತಾರೆ ಅದಕ್ಕೆ ಅದರ ನಮ್ಮ ನ್ ರಾಷ್ಟ್ರಗೀತೆ ನಮ್ಮ ರಾಷ್ಟ್ರಗೀತೆಯನ್ನು ಹೆಮ್ಮೆಯಿಂದ ಗೌರವದಿಂದ ಹಾಡುತ್ತೇವೆ ಹಾಗೂ ಅದಕ್ಕೆ ಗೌರವ ನೀಡುತ್ತಾ ಎಲ್ಲರೂ ಅಂದಿನ ದಿನದಂದು ಆ ಬಾವುಟ ಬಣ್ಣಗಳಿಂದ ತುಂಬಿರು ತುಂಬಿರುತ್ತಾರೆ ಹೀಗೆ ನಮ್ಮ ಚಿತ್ರದುರ್ಗದಲ್ಲಿ ರಾಷ್ಟ್ರೀಯ ಹಬ್ಬಗಳು ಆಗಿರಲಿ ಯುಗಾದಿ ಹಬ್ಬ ಆಗಿರಲಿ ಗಾಂಧಿ ಜಯಂತಿ ಆಗಿರಲಿ ಈ ಈ ರೀತಿಯಾಗಿ ಆಚರಿಸುತ್ತಾರೆ ಉತ್ಸವದಲ್ಲಿಯೂ ಉತ್ಸವದ ಪ್ರಾಮುಖ್ಯತೆ ಪ್ರಾಮುಖ್ಯತೆಯು ಅದಕ್ಕೂ ಸಮೇತ ತುಂಬಾ ಗೌರವದಿಂದ ಮಾಡುತ್ತಾರೆ